ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಇಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಎರಡು ಹದಿನೆಂಟು ಸಾವಿರದ ನಾನ್ನೂರ ಅರವತ್ತಾರು